ಸ್ವಾಮಿ ಇಲ್ಲಿ ನಿಮ್ಮ ಸುತ್ತಮುತ್ತ ಇಲ್ಲೆಲ್ಲಾದ್ರು ಆಟೋ ಸ್ಟ್ಯಾಂಡ್ ಇದೆಯಾ ನಾವು ವರದಳ್ಳಿಗೆ ಹೋಗಬೇಕಾಗಿತ್ತು ಹಾಗಾಗಿ ಆಟೋ ಬೇಕಾಗಿತ್ತು ನಮಗೆ ಆಟ್ ಈ ವರದಳ್ಳಿ ಇಲ್ಲಿಂದ ಎಷ್ಟು ಕಿಲೋಮೀಟರ್ ದೂರ ಆಗತ್ತೆ ಅಲ್ಲಿಗೆ ಆಟೋದವರು ಬರ್ತಾರಾ ನಾವು ಅಲ್ಲಿಗೆ ಹೋಗಿ ವಾಪಸ್ ಬರೋ ತನಕ ನಮ್ಮನ್ನು ಕಾಯ್ ಕಾದು ವಾಪಸ್ ಕರ್ಕೊಂಡು ಬಂದು ನಮ್ಮ ಬಸ್ಸಿಗೆ ನಿಗದಿತ ಸಮಯಕ್ಕೆ ಕರ್ಕೊಂಬಂದು ಬಿಡ್ಬೋದಾ ಅವರು ಆಮೇಲೆ ಆಟೋ ಬಾಡಿಗೇನೂ ತುಂಬ ಕೇಳ್ತಾರಾ ಹೇಗೆ ನಿಮಗೆ ಏನಾದ್ರು ವಿಷಯ ಗೊತ್ತಿದ್ದರೆ ಅಥವಾ ನಿಮಗೆ ಯಾರಾದ್ರು ಆಟೋದವರು ಪರಿಚಯ ಇದ್ದರೆ ದಯವಿಟ್ಟು ಅವ್ರಿಗೊಂಚೂರ್ ಫೋನ್ ಮಾಡಿ ಆಟೋನ ನಮಗೆ ಅರೇಂಜ್ ಮಾಡಿಕೊಡಿ ಅಣ್ಣ